ಹಾಂ ಹೇಳಪ್ಪ ಯಾಕಪ್ಪ ಏಯ್ ಇಲ್ಲ ತೊಗೋಪ್ಪ ಅದಕ್ಕೇನು ಅಷ್ಟೇನು ಇದು ಆಗೋದಿಲ್ಲ ಟೆನ್ಶನ್ ತೊಗೊಬೇಡ ಅಷ್ಟೇ

ಇಲ್ಲ ಇಲ್ಲ ತೊಗೋ ಅದಕ್ಕೆ ಏನೇನು ಬೇಕು ಫೆಸಿಲಿಟೀಸ್ ನಾವು ಕೊಡಿಸ್ತೀವಿ ಸ್ಕೂಲ್ ಒಳಗೆ ಏನೇನು ಐತೆ ಎಲ್ಲ ಹೆಸ್ರು ಕೊಡಿಸ್ತೀವಿ ಅದ್ರ ಬಗ್ಗೆ ಟೆನ್ಶನ್ ತೊಗೊಬೇಡ ನಾನು ಹೇಳುದು ಕೇಳಿಕೋ ಮೊದಲು ಹ್ಞೂ ಅನ್ನು ಮೊದಲು ನಿನಗೆ ಏನೇನು ತೊಂದರೆ ಇದ್ದಾವಲ್ಲ ನಾನು ನಿವಾರಿಸ್ತೀನಿ ಸ್ಕೂಲ್ ಮ್ಯಾನೇಜ್ಮೆಂಟ್ನಿಂದ ಒಪ್ಪುಸ್ತ್ನಿ ಎಲ್ಲರನ್ನ ಎಲ್ಲ ನಿವಾರಿಸ್ತೀವಿ ಅದ್ರ ಟೆನ್ಶನ್ ಮಾಡ್ಕೋಬೇಡ ನಿನ್ಗೆ ಏನು ಬೇಕು ಕೇಳು ಸ್ಕೂಲ್ ವತಿಯಿಂದ ಅದನ್ನ ನಾವು ಮಾಡಿ ಕೊಡ್ತೇವೆ ನಾವೆಲ್ಲ ಅದಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಫೆಸಿಲಿಟೀಸ್ ಕೊಡ್ತೀವಪ್ಪ ಅರಾಮ ನಿಂಗೆ ಅರಾಮ ರೆಸ್ಟ್ ಮಾಡ್ಕೊಳ್ತ ನಿನ್ನ ಡ್ಯೂಟಿ ಮಾಡುವಂತೆ ಇಲ್ಲ ಇಲ್ಲ ತೊಗೋ ಇನ್ನು ಮ್ಯಾಗಿದ್ ನಿಂಗೆ ಅಷ್ಟೇನೂ ರಿಸ್ಕೇನು ಬರೋದಿಲ್ಲ ಅಲ್ವಾ ನಿನ್ಗೆ ಏನು ಬೇಕಾ ಅದ್ರದ್ದು ನಾನು ಎಲ್ಲ ಫೆಸಿಲಿಟೀಸ್ ನಾವು ಕೊಡ್ತೀವಿ ಹಾಂ ಆಯ್ತಾ ಟೆನ್ಶನ್ ತಗೋಬೇಡ ಹ್ಞೂ ಇಡಲಾ